ಪಾತ್ರೆ ತೊಳೆಯೋ ಪ್ರಕ್ರಿಯೆಯನ್ನು ವಿವರಿಸಿ ಪಾತ್ರೆ ಯಾವ ಥರ ತೊಳಿಬೇಕಂದ್ರೆ ಈವಾಗ ಡೇ ಪಾತ್ರೆ ಡೇನೇ ತೊಳಿಬೇಕು ಅದು ಬಿಟ್ಟು ಇವತ್ತಿನ ಪಾತ್ರೆ ನಾಳೆ ತೊಳಿಯಕ್ಕೆ ಹೋಗಬಾರದು ಯಾಕೆಂದರೆ ಇನ್ ಭಾರತದ ಹಾಗೂ ಕರ್ನಾಟಕದ ಒಂದು ಹಿಂದಿನ ಕಾಲ್ದವ್ರೇನು ಹೇಳ್ತಾರಂದ್ರೆ ಇದು ಇವತ್ತಿನ ಪಾತ್ರೆ ಇವತ್ತೇ ತೊಳೆದ್ರೆ ಚೆನ್ನಾಗೆ ನಾಳೆ ಇಕ್ಕಿದರೆ ಅದರಲ್ಲಿ ಲಕ್ಷ್ಮೀಯು ಕಳೆಯ ಆ ಥರ ಏನೋ ಹೇಳ್ತಾರೆ ಅದು ಅಷ್ಟು ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಬಟ್ ಇವತ್ತಿನ ಪಾತ್ರೆ ಇವತ್ತೇ ತೊಳೆದರೆ ಸ್ವಚ್ಛವಾಗಿರತ್ತೆ ಅದನ್ನು ಯಾವ ರೀತಿ ತೊಳಿಬೇಕಂದರೆ ಬೆಳಗ್ಗೆ ತಿಂಡಿ ಆದ ನಂತರ ಎಲ್ಲರದು ತಟ್ಟೆನ ಒಂದು ಟೈಮ್ ತೊಳಿಬೇಕು ಮತ್ತು ಊಟ ಆದ ನಂತರ ಮಧ್ಯಾಹ್ನ ತೊಳಿಬೇಕು ಹಾಗೆ ರಾತ್ರಿ ಊಟದ ನಂತರ ಕೂಡ ಎಲ್ಲ ಪಾತ್ರೆಗಳನ್ನು ತೊಳೆದು ಇಡಬೇಕು ಜಿಡ್ಡು ಹಿಡಿದ ಜಿಡ್ಡಾಡಿದ ಪಾತ್ರೆಗಳನ್ನು ಸ್ವಚ್ಛಗೊಳಿಸಲು ನಾವು ಬಳಸೋದು ವಿಮ್ ಅಥವಾ ಎಕ್ಸೋ ಇದನ್ನು ಹಾಕಿ ಉಜ್ಜಿದರೆ ಯಾವ ಕೊಳೆ ಕೂಡ ಇರಲಾರದು ಬಟ್ ಹಳೆಕಾಲ್ದಾಗೆಲ್ಲ ಇದ್ಲು ಮತ್ತು ಏನಂತಾರೆ ಅದು ಗುಂಜು ತೆಂಗಿನದು ಜುಬ್ಬಾ ಜುಬ್ರ ಅದನ್ನು ಬಳಸ್ತಿದ್ರು ಬಟ್ ಈವಾಗೆಲ್ಲ ಚೇಂಜ್ ಆಗಿಬಿಟ್ಟಿದೆ